ಕೃಷಿಯಲ್ಲಿ ಹೆಚ್ಚಾಗಿ ಹೊಸ್ದನ್ನ ಕಂಡ್ಕೋಳೊದಕ್ಕೆ ಹೋಗಿ ಅಂದರೆ ತಂತ್ರಜ್ಞಾನಕ್ಕೆ ಮೊರೆ ಹೋಗಿ ನಮ್ಮ ಹಳೆ ಸಂಪ್ರದಾಯಗಳನ್ನ ಬಿಡ್ತೀವಿ ನಮ್ಮ ಪರಂಪರೆ ಅಂದ್ರೆ ನಮ್ ಪೂರ್ವಜರೇನ್ ಮಾಡ್ತಿದ್ರ್ ಎಲ್ಲ ಕ್ರುಷೀನ ಅವ್ರು ನೈಸರ್ಗಿಕವಾಗಿನೇ ಗೊಬ್ರ ಅದೆಲ್ಲ ತಯಾರು ಮಾಡಿ ಮಾಡ್ತಾಯಿದ್ದರು ಈಗಿನ ಯುಗದಲ್ಲಿ ಅಂದರೆ ಈಗ ಪರ್ಟಿಲೈಸರ್ ನಾವು ಸಾವಯವ ಏನು ನಾವು ಹಾಕಿ ಬಿಳೀತ ಇದಿವಲ್ಲ ಅದು ಹಾಕದ್ರಿಂದ ಮಣ್ಣಿನ ಫಲವತ್ತತ್ತೆ ತುಂಬ ಕಡಿಮೆ ಆಗ್ತಾ ಹೋಗ್ತಾಯಿದೆ ಅವಾಗಾದರೆ ಪುರ್ವಜರು ಸಗಣಿ ಈ ಥರ ಮತ್ತು ಅಕ್ಳದ ಗಂಜಲು ಮತ್ತು ಮರದ ಎಲೆ ಆ ಥರದು ಏನಾದರು ಎಲ್ಲ ಅದನ್ನ ಮಾಡಿ ಬೆಳೀತಾಯಿದರು ಬೆಳೇನ ಈಗ ಅದನೆಲ್ಲ ಪರ್ಟಿಲೈಸರ್ ಅದನ್ನ ಯೂಸ್ ಮಾಡಿ ಅದನ ರಾಸಾಯ್ನಿಕವಾಗಿ ಮಣ್ಣಿಗೆ ಒಂದು ವಿಷವನ್ನ ಆಕಿ ನಾವು ಅದನ್ನ ಸೇವುಸ್ತಾಯಿದೀವಿ ಆಹಾರ್ವಾಗಿ ಅದು ಮಾರ್ಪಾಡಾಗಿ ಆಗಾಗ ನಮ್ಮ ವಿಷಾನ್ ವಿಷಾನೇ ಅನ್ನದ್ರ ಮೂಲಕ ನಮ್ಮ ದೇಹಕ್ಕೆ ಸೇರ್ತಾಯಿದೆ ಇದನ್ನ ಹೆಂಗೆಳ್ಬೇಕ್ ಅಂದೇಳ್ದ್ರೆ ನಾವು ಸ್ವಲ್ಪ ತಿಂದರೂ ಪರವಾಗಿಲ್ಲ ಅಂದರೆ ಉಸು ತಿಂದ್ರುನು ಕಸ ತಿನ್ಬಾರ್ದಂತೆ ಈಗ ಪರ್ಟಿಲೈಸರ್ ಹಾಕದ್ರಿಂದೆ ಹೆಚ್ಚಿನ ಫಲ್ವತ್ತತೆ ಬರುತ್ತೆ ಅಂದರೆ ಇಳುವರಿ ಜಾಸ್ತಿ ಬರುತ್ತೆ ಅಂತಂದ್ಹೇಳಿ ಈಗ ಈ ಥರ ಕಲ್ಪನೆಯಿಂದ ನಾನು ಜಾಸ್ತಿ ಪರ್ಟಿಲೈಸರ್ ಎಲ್ಲರೂ ಬೆಳೀತಿದ್ದಾರೆ ಇದ್ರ ಬದಲು ನಾವು ಸಾವಯವ ಕೃಷಿ ಮಾಡಿ ಅದೆಷ್ಟೇ ಬರಲಿ ಬೆಳೆನ ಅದು ತುಂಬ ಒಂದು ಫಲವತ್ತತೆ ಮಣ್ಣಿಂದ ಬಂದಿರುತ್ತಲ್ಲ ಹಾಗಾಗಿ ಅದು ಆಹಾರ ಗೂಡನ್ನ ತುಂಬ ಚೆನ್ನಾಗಿರತ್ತೆ ಹೀಗೆ ಎಲ್ಲ ಈ ಥರದ ರೋಗಗಳೆಲ್ಲ ಬಂದಿದವಲ್ಲ ಅವೆಲ್ಲ ಇದರಿಂದಾನೆ ಅಂತೇಳ್ಬೋದು ಯಾಕಂದೇಳದರೆ ನಾವು ಪರ್ಟಿಲೈಸರ್ ಹಾಕಿ ಬೆಳೆತಾಯಿದೀವಲ್ಲ ಪ್ರತಿವೊಂದು ಆಹಾರನು ಹಾಗಾಗಿ ರೋಗಗಳು ಎಲ್ಲ ಅದರಿಂದಾನೆ ಬರ್ತವೆ ಅಂತ ಹೇಳ್ಬೋದು ಮುಂಚೆ ಬೆಳ್ದಂಥ ಬೆಳೆಗಳಲ್ಲಿ ನಮಗೆ ಅಜ್ಜ ತಾತ ಅಂದರೆ ಅಮ್ಮೋರೆಲ್ಲ ಎಷ್ಟು ಗಟ್ಟಿಮುಟ್ಟಾಗಿ ಇರ್ತಿದ್ದರು ಈಗ ನಮಗೆ ಏನದು ಅಷ್ಟು ಶಕ್ತಿ ಪೂರಿತವಾಗಿಲ್ಲ ಆಹಾರದಲ್ಲಿ ಮತ್ತು ಕೃಷಿಗೆ ಈ ಸರ್ಕಾರ ಏನನ್ನ ಸಪೋರ್ಟ್ ಮಾಡ್ಬೇಕಂದು ಹೇಳಿದರೆ ಈಗ ಎಲ್ಲ ಅವರಿಗೆ ತಂತ್ರಜ್ಞಾನೇತರವಾಗಿ ಕಾರ್ಯ ಚಟ್ವಿಕೆ ಮಾಡಕೆ ಟ್ರೇನಿಂಗ್ ಕೊಡ್ತಾರೆ ಬಟ್ ಅದರ ಟ್ರೇನಿಂಗು ಎಲ್ಲ್ರಿಗೂ ತಲ್ಪ್ಬೇಕು ಆ ತರಬೇತಿ ಇನ್ನವೊಂದು ಅವ್ರಿಗೆ ಅವರ್ನೆಸ್ಸ್ ಅಷ್ಟು ಮೂಡ್ಸಕಾಗಲ್ಲ ಅದರೂನು ಕೆಲವೊಬ್ರು ರೈತರು ಮಾತ್ರ ಅದನ್ನ ಅವರ್ಸ್ದ್ ಅಂದ್ರೆ ಅದ್ರ ಬಗ್ಗೆ ಎಚ್ಚೆತ್ಕೊಳ್ತಿದ್ದಾರೆ ಇನ್ನಾ ಬಹುತೇಕ ರೈತರು ಅದ್ರ ಬಗ್ಗೆ ಅಂದರೆ ಕೃಷಿ ಬಗ್ಗೆ ಇರಂತ ಪ್ರಚೆ ಪ್ರೆಸೆಂಟ್ ಒಂದು ವ್ಯವಸ್ಥೆ ಮಾರ್ಕಟ್ಟೆ ವ್ಯವಸ್ಥೆ ಆಯಿತು ಅದು ಅವಿರಗೆ ತಿಳುವಳಿಕೆ ಅಷ್ಟು ಕಟ್ ಕಡ್ಮೆ ಮಟ್ಟ ಈ ದಲ್ಲಾಳಿ ಅಂದರೆ ಈಗ ದಲ್ಲಾಳಿ ಅಂದೇಳಿದರೆ ನಾವು ನಮ್ಮ ಕಡೆ ಇದನ್ನ ಅಂತೇಳ್ತಿವಿ ಬ್ರೋಕರ್ಸ್ ಮಧ್ಯವರ್ತಿಗಳು ಅಂದೇಳ್ತೀವಲ್ಲ ಆ ಮಧ್ಯವರ್ತಿಗಳ ಆ ಕಾಟವನ್ನು ತಪ್ಸ್ಲೀಕ್ಕೆ ಅಂತ ಹೇಳ್ದ್ರೆ ಸರ್ಕಾರದಕ್ಕೆ ಒಂದು ಪರಿಹಾರವಾಗಿ ಸರ್ಕಾರ ಏನಾದರು ಒಂದು ಅವರೇ ಸರ್ಕಾರ ಮುಂದೆ ಬಂದು ಅದನ್ನ ರೈತ್ರನ್ನ ವಸ್ತುಗಳನ್ನ ತಗಂಡು ಅಂದರೆ ಬೆಳ್ದಿರ್ತಕ್ಕಂಥ ವಸ್ತುಗಳನ್ನ ತಗೊಂಡು ನೇರವಾಗಿ ಗ್ರಾಹಕರಿಗೆ ಮಾರಿದರೆ ಅವರು ದಲ್ಲಾಳಿಗಳು ಅದರಲ್ಲಿ ಉದ್ಧಾರ ಆಗೋದು ತಪ್ಸ್ತೀವಿ ಅಂದರೆ ಲಾಭ ಅವರು ತುಂಬ ಪಡ್ಕೋಳ್ತಾರೆ ಈಗ ರೈತರಿಂದ ಕಡ್ಮೆ ಬೆಲೇಗೆ ತಗಂಡು ಗ್ರಾಹಕರಿಗೆ ತುಂಬ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾರೆ ಇದು ಈ ಕಡೆಗೆ ರೈತನು ಉದ್ಧಾರ ಆಗಲ್ಲ ಈ ಕಡೆ ಜನರೂನು ಉದ್ದ ಉದ್ಧಾರ ಆಗಲ್ಲ ಉದ್ಧಾರ ಆಗದಂತ್ ಹೇಳಿದ್ರೆ ಇವ್ರು ದಲ್ಲಾಳಿಗಳನ್ನೆ ಇದಾರಲ್ಲ ಅವ್ರು ಮಾತ್ರ ಉದ್ಧಾರ ಆಗ್ತಾರೆ ಇದನ್ನ ಮಧ್ಯವರ್ತಿಗಳನ್ನ ಆವಳಿ ತಪ್ಸ್ಬೇಕಂದು ಹೇಳಿ ಕಾನೂನುಗಳಿದಾವೆ ಅದನ್ನ ತಪ್ಸಿ ಇದು ಒಂದು ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಒಂದು ಅರ್ಥಪೂರ್ಣವಾದ ಒಂದು ಪರಿವರ್ತನೇನ ತರ್ಬೇಕಂತ್ನೇಳ್ಕ ಕೇಳ್ತೀನಿ ಮತ್ತು ಈಗ ತಂತ್ರಜ್ಞಾನ ಅಂತಂತ ಬಂದೇಳಿದರೆ ಮುಂಚೆಯೆಲ್ಲ ಬಂಡೆ ಥರದ್ದು ಎಲ್ಲ ಇದ್ವು ರಂಟೆ ನೇಗಿಲು ಆ ಥರದೆಲ್ಲ ಯೂಸ್ ಮಾಡ್ತಾಯಿದ್ರು ಈಗೆಲ್ಲ ಮೆಟಾಲಿಕ್ದ್ ಎಲ್ಲ ಯೂಸ್ ಮಾಡ್ತಿದಾರೆ ಬಟ್ ತಂತ್ರಜ್ಞಾನ ಅದಕೊಪ್ ಒಪ್ಕಳ್ಳೆ ಬೇಕು ನಾವು ಇಲ್ಲ ಅಂತೇಳ್ತಿಲ್ಲ ಅದರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಮಳೆಯಿಲ್ಲ ಏನಿಲ್ಲ ಆಹಾರ ನೋಡಿದರೆ ಅದು ತುಂಬ ಬೆಳೆಯಿಂದ ಮಳೆಯಿಲ್ದಕ್ಕಾಗೀನೆ ಬೆಳೆಯೇನು ಬರ್ತಾಯಿಲ್ಲ ತುಂಬ ಆಹಾರ್ದ ಕೊರತೆ ಆಗ್ತಾಯಿದೆ ನೀರು ಅಂತು ಈಗ ನೀರಿಂದು ಸಿಕ್ಕಾಪಟ್ಟೆ ಸಮಸ್ಯೆ ಎಲ್ಲ ಕಡೆ ಹಾಗಾಗಿ ರೈತರಿಗೆ ಈಗ ಏನು ಇದು ಮಾಡಾಕು ಆಗಲ್ಲ ಯಾಕಂದರೆ ಈಗ ಅವ್ನ ಬೆಳೆದರೆ ಮಾತ್ರ ನಾವು ತಿನ್ನಕ್ಕೆ ಸಾಧ್ಯ ಅಂತ ರೈತ್ರನ್ನ ನಾವು ಯಾವ್ಥರ ಬದ್ಕಕ್ಕಂತನು ಭೂಮಿ ಮೇಲೆ ಇದಾಗ್ತಾನೆ ಇಲ್ಲ ಮಳೆ ಇದ್ದರೇನೆ ಅವ್ನು ಪಾಪ ಬೆಳೀತಾನೆ ನಾವೆಲ್ಲರು ಬದಕ್ತೀವಿ ಮಳೇನೆ ಇಲ್ಲ ಏನು ಇಲ್ಲ ಈಗ ರೈತ ಕೂಡನು ಈಗ ಕೆಲವೊಂದು ಟೈಮ್ ಮಳೆ ಬಂದ್ಬಿಟ್ರೆ ಅತಿವೃಷ್ಟಿ ಆಗಿ ಬರುತ್ತೆ ಬರ್ಲಿದ್ರೆ ಅನಾವೃಷ್ಟಿ ಆಗಿದೆ ಅಲ್ಲ ಅನಾವೃಷ್ಟಿ ಆ ಥರ ಅನಾವೃಷ್ಟಿ ಆಗತ್ತೆ ಅಂದರೆ ಮಳೆ ಅನ್ನೋದು ರೈತನ ಜೊತೆ ಆಡೋದು ಅಂತ ಒಂದು ಜೂಜಾಟ ಆಗ್ಬಿಟ್ಟಿದೆ ಈಗಿನ ಕಾಲದಲ್ಲಿ ಈಗ ಪರಿಸರ ಒಂದು ಸಮತೋಲನವನ್ನ ಕಾಪಾಡ್ಕೊಳ್ಬೇಕು ಅಂದೇಳಿದರೆ ನಾವು ಮರ ಗಿಡ ಎಲ್ಲ ಬೆಳ್ಸ್ಬೇಕಾಗತ್ತೆ ಅದು ಈಗಾದರು ನಾವು ಎಚ್ಕಾ ಎಚ್ಚೆತ್ಕೊಳ್ಳಬೇಕಾಗತ್ತೆ ಮುಂದೆ ನಾವು ಎಚ್ಚೆತ್ಕೊಳ್ಳದೇ ಇದ್ದರೆ ವಿನಾಶಂತು ಪಕ್ಕ ಅಂತ್ನೆಳ್ಬೋದು ಅದು ಇಲ್ಲೆ ಅದೀಗ ಪ್ಲೇ ಆಗೋದನ್ನ